ಸರ್ ನಮಸ್ತೆ ನಾನು ಉಲ್ಲಾಸ್ ಅಂತ ಮಾತಾಡ್ತಾ ಇದ್ದೀನಿ ಎಸ್ ಆರ್ ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ವಾ ಸರ್ ಸರ್ ಒಂದೆರಡು ನಿಮಿಷ ಮಾತಾಡ್ಬೋದಾ ನಾನು ಅಡ್ಮಿಷನ್ ಬಗ್ಗೆ ಮಾತಾಡಬೇಕಿತ್ತು ಮುಗೀತು ಮೊನ್ನೆ ರಿಸಲ್ಟ್ ಬಂತಲ್ಲ ಸರ್ ಅದರಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಗಿದೆ ಥ್ಯಾಂಕ್ ಯು ಸರ್ ಸರ್ ಅದೇ ಹಾಂ ಸರ್ ಫಸ್ಟ್ ಪಿ ಯು ಸಿ ಅಡ್ಮಿಷನು ನಾನು ಸೈನ್ಸ್ ನೋಡ್ತಾ ಇದ್ದೆ ಸರ್ ಸರ್ ಪಿ ಸಿ ಎಂ ಬಿ ಸರ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ನೋಡ್ತಾ ಇದ್ದೀನಿ ಸರ್ ನಾನು ಸ್ವಲ್ಪ ಪುವರ್ ಬ್ಯಾಗ್ರೌಡಿಂದ ಬಂದಿರೋದು ಹಾಗಾಗಿ ನನ್ನ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿತ್ತು ಸರ್ ಹಾಗೆ ಡೈರೆಕ್ಟ್ ಪ್ರಿನ್ಸಿಪಾಲ್ ಹತ್ತಿರನೇ ಮಾತಾಡೋಣ ಅಂತ ಕಾಲ್ ಮಾಡಿದೆ ನಿಮಗೆ ಸರ್ ಅದೇ ನಿಮ್ಮ ಕಾಲೇಜು ಸರ್ ಕಾಲೇಜ್ ನೋಡಿದ್ದೀನಿ ಸರ್ ಹಾಂ ಸರ್ ಕಾಲೇಜ್ ನೋಡಿದ್ದೀನಿ ಅದೇ ಫೀಸು ಸಿಕ್ಸ್ಟಿ ಏಟ್ ತೌಸಂಡ್ ಹೇಳಿದರು ಸರ್ ಅರುವತ್ತೆಂಟು ಸಾವಿರ ಅಂತ ಹೇಳಿದ್ದಾರೆ ಬರೀ ಅಕಾಡೆಮಿಕ್ಸ್ಗೆ ಸರ್ ಮತ್ತೆ ಹಾಸ್ಟೆಲ್ ವ್ಯವಸ್ಥೆಗೆಲ್ಲಾ ಅದಕ್ಕೆ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ ಸೊ ನಾನೊಂದು ಮೆರಿಟ್ ಸ್ಟೂಡೆಂಟಾಗಿ ನಿಮ್ಮ ಹತ್ತಿರ ಒಂದು ರಿಕ್ವೆಸ್ಟ್ ಮಾಡ್ತಿರೋದು ನನಗೇನಾದ್ರೂ ಸ್ಕಾಲರ್ಶಿಪ್ ಆಫ್ ಅವೈಲೇಬಲ್ ಇದೇನಾ ನಿಮ್ಮ ಕಾಲೇಜಲ್ಲಿ ಇದರ ಬಗ್ಗೆ ವಿಚಾರಿಸೋಣ

ಓಕೆ ಓಕೆ ಓಕೆ ಸರ್ ನಿಮ್ಮ ಹತ್ರನೇ ಸಬ್ಮಿಟ್ ಮಾಡೋದಾ ಅಥವಾ ಆಫೀಸಲ್ಲಿ ಸಬ್ಮಿಟ್ ಮಾಡೋದಾ ಸರ್ ಸರ್ ನಿಮ್ಮಲ್ಲೇ ಸಬ್ಮಿಟ್ ಮಾಡೋದಾ ಅಥವಾ ನಿಮ್ಮ ಹಾಸ್ಟೆಲ್ ಇದು ನಿಮ್ಮ ಆಫೀಸವ್ರತ್ರ ಸಬ್ಮಿಟ್ ಮಾಡೋದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯೂಲರ್ ಆಕ್ಟಿವಿಟಿಸು ಬಗ್ಗೆ ಸ್ವಲ್ಪ ತಿ ಹೇಳ್ಬೋದಾ ಸರ್ ನೀವೇನಾದರೂ ಹೌದಾ ಸರ್ ಓಕೆ ಓಕೆ ಸರ್ ಹಾಸ್ಟೆಲ್ ವ್ಯವಸ್ಥೆ ಊಟದ್ದೆಲ್ಲ ನಿಮ್ಮದೇ ಇದಲ್ವಾ ಸರ್ ಹಾಸ್ಟೆಲ್ ವ್ಯವಸ್ಥೆ ಸರಿ ಸರ್ ಓಕೆ ನಾನು ನಿಮಗೆ ಕಾಣ್ತೀನಿ ಸರ್ ಹಾಗಂದರೆ ನಿಮಗೆ ಸಿಕ್ತೇನೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್